ಬಹಳ ಹಿಂದೆ ಛಾಯಾಗ್ರಹಣ ಮಾಡಲಿಕ್ಕೆ ದೊಡ್ಡ ಒಂದು ಕ್ಯಾಮರಾವನ್ನು ಯೂಸ್ ಮಾಡ್ತಾಯಿದ್ದರು ಅದರಲ್ಲಿ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟು ಫೋಟೋಸ್ ಮಾತ್ರ ತೆಗೆಯೋ ತೆಗ್ಯೋಕ್ಕೆ ಆಗ್ತಾಯಿತ್ತು ಅದಾದ ನಂತರ ಕಾಲಕ್ರಮೇಣ ರೀಲ್ಸ್ ಕ್ಯಾಮರ ಬಂತು ರೀಲ್ಸ್ ಕ್ಯಾಮರದಲ್ಲಿ ಫೋಟೋ ತೆಗೆದ್ರೆ ಒನ್ಸ್ ಫೋಟೋನ್ನು ಒಂದು ಲಿಮಿಟೆಡ್ ಫೋಟೋಸ್ ಮಾತ್ರ ಅದ್ರಲ್ಲಿ ತೆಗ್ಯೋಕ್ಕೆ ಆಗ್ತಾಯಿತ್ತು ಅರೌಂಡ್ ಒಂದು ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಫೋಟೋಸನ್ನು ತೆಗೆದ್ಬಿಟ್ಟು ಒನ್ಸ್ ನಿಮ್ಗೆ ಆ ಫೋಟೋ ಕ್ಯಾಪ್ಚರ್ ಆದ ಮೇಲೆ ಆ ಕ್ಯಾಪ್ಚರಾದ ಫೋಟೋನ್ನು ಕ್ಲೀನ್ ಮಾಡೋಕ್ಕೆ ಅದರಿಂದ ಒಂದು ಮೂರು ನಾಲ್ಕು ದಿನ ಟೈಮ್ ತೊಗೊತಾಯಿತ್ತು ಆ ಮೂರು ನಾಲ್ಕು ದಿನ ಅದನ್ನು ಲಿಕ್ವಿಡಲ್ಲಿ ಆ ರೀಲ್ಸನ್ನು ಡಿ ಅದ್ದಿ ಅದರಿಂದ ಆ ಫೋಟೋಸನ್ನು ತೋರಿಸ್ಬೇಕಾಗ್ತಾಯಿತ್ತು ಸೊ ಅದು ತುಂಬ ಟೈಮ್ ತುಂಬ ಹೆಚ್ಚು ಹೆಚ್ಚು ಟೈಮ್ ತೊಗೊತಾಯಿತ್ತು ಸೊ ಅದಾದ ನಂತರ ಈಗ ಈ ಇವಾಗ ಮೊಬೈಲ್ ಕ್ಯಾಮರಾ ಮೊಬೈಲ್ಗಳಲ್ಲೇ ಅಂಥ ಕ್ವಾಲಿಟಿ ಕೊಡುವಂಥ ಫೋಟೋಗಳನ್ನು ನಾವು ಹೆಚ್ಚು ಹೆಚ್ಚು ತೆಗೀಬೌದು ಇವಾಗ ಇದರಲ್ಲಿ ಮೊಬೈಲ್ನಲ್ಲೂ ಮೊದಲು ಬರೀ ಕಡಿಮೆ ಪಿಕ್ಸಲ್ ಇರುವ ಫೋಟೋಸ್ಗಳನ್ನು ತೆಗೆಯೋಕಾಗ್ತಾಯಿತ್ತು ಅದಾದ ನಂತರ ಇವಾಗ ಜಾಸ್ತಿ ಪಿಕ್ಸಲ್ ಇರೋ ಫೋಟೋಸ್ಗಳನ್ನು ತೆಗೀಬೌದು ಈವನ್ನ ಕ್ಯಾಮರಾ ಕ್ವಾಲಿಟಿಯಲ್ಲಿ ಡಿಜಿಟಲ್ ಕ್ಯಾಮರಾದಲ್ಲಿ ಯಾವ ರೀತಿಯಾದ ಫೋಟೋಸ್ಗಳನ್ನು ನಾವು ತೆಗೀಬೌದೋ ಅದನ್ನು ಅದೇ ಅದೇ ಕ್ವಾಲಿಟಿಯನ್ನು ನಾವು ಮೊಬೈಲ್ ಕ್ಯಾಮರಾಗಳಲ್ಲೂ ಸಹ ತೆಗೀಬೌದು ಸೊ ಇದರಿಂದ ಖಂಡಿತವಾಗಿಯೂ ಇವಾಗ ಸುಲಭವಾಗಿದೆ ಸೊ ನಿಮಗೆ ಹೆಚ್ಚು ಟೈಮ್ ಬೇಕಾಗೋದಿಲ್ಲ ಯಾವ ಎಷ್ಟು ಬೇಗ ಒಂದು ಕ್ಷಣ ಮಾತ್ರದಲ್ಲೇ ನಾವು ತೆಗ್ದಿರುವಂಥ ಫೋಟೋಸನ್ನು ಪ್ರಿಂಟ್ ತೆಗೀಬೌದು ಸೊ ಫೋಟೋಕ್ಕೆ ಹೆಚ್ಚು ಟೈಮನ್ನು ನಾವು ಸ ಯೂಸ್ ಮಾ ಯೂಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಸದ್ಯ ಮೊಬೈಲ್ ಫೋನ್ ಮೊಬೈಲ್ ಕ್ಯಾಮರಾ ಬಂದಿರೋದರಿಂದ ಟೈಮ್ ಜಾಸ್ತಿ ಯೂಸ್ ಮಾಡುವ ಹಾಗೇ ಇಲ್ಲ ಇವಾಗ